ಹಲೋ ಗೆಳೆಯರೇ ನಮಸ್ಕಾರ ಟಿ ವಿ ಟಿ ವಿ ಟಿ ವಿ ಏನಿದು ಟಿ ವಿ ಟಿ ವಿ ಟಿ ವಿ ಡು ನಮ್ಮ ಅಮೂಲ್ಯವಾದ ಕ್ಷಣಗಳನ್ನು ತುಂಬ ತುಂಬ ವ್ಯರ್ಥ ಮಾಡ್ತಿದ್ದೀವಿ ಇದರಲ್ಲಿ ಎಷ್ಟು ಅನವಿಪ್ಪ ಅನುಪಾಯ ಉಪಯೋಗ ಇದೆ ಅಷ್ಟೇ ಉಪಯೋಗವಿಲ್ಲದಿದ್ದು ಕೂಡ ಇದೆ ನಾವು ಉಪಯೋಗ ಬರೋವಂಥದ್ದು ಉಪಯೋಗಿಸೋವಂಥದ್ದು ನಮಗೆ ಬೇಕಾದಂಥ ಒಳ್ಳೆಯದನ್ನೇ ನಾವು ಆರಿಸ್ಕೊಳ್ಳೋಣ ನಮಗೆ ಬೇಡವಾದದ್ದು ಇಷ್ಟವಾಗ್ದಿದ್ದು ಕೆಲವೊಂದು ವಿಷಯಗಳಿರುತ್ತೆ ಅದನ್ನೆಲ್ಲ ಬಿಟ್ಟಾಕೋಣ ಟಿ ವಿ ನಿಜವಾಗಲೂ ಬಹಳ ನಮಗೆ ತೊಂದರೆ ಕೊಡೋವಂಥದ್ದು ಅಂತಲೇ ಒಂದು ವಿಷಯದಲ್ಲಿ ಹೇಳಬಹುದು ಟಿ ವಿ ಮುಂದೆ ಕೂತರೆ ಸಮಯದ ಪ್ರಜ್ಞೆ ಇರಲ್ಲ ಏನು ಕೆಲಸ ಮಾಡಬೇಕು ಆ ಕೆಲಸ ಎಲ್ಲ ಹಿಂದೆ ಉಳಿಯುತ್ತೆ ಮಾಡೋ ಕೆಲಸದಲ್ಲಿ ನಮಗೆ ಶ್ರದ್ಧೆ ಕಡಿಮೆಯಾಗತ್ತೆ ಯಾವ ಕೆಲಸ ಮಾಡ್ತೀವೋ ಅದನ್ನು ಬೇಕಾದರೆ ಮರೆತು ಬಿಡ್ತೀವಿ ಏ ಈ ಧಾರಾವಾಹಿ ಏನು ಚೆನ್ನಾಗಿ ಬರ್ತಿದೆಯಪ್ಪಾ ಅಂತ ಅದು ಮುಂದೆ ಕೂತರೆ ನಾವು ಪ್ರಪಂಚನೇ ಮರೆತಬಿಡ್ತೀವಿ ಟೈಮ್ ಎಷ್ಟಾಗಿದೆ ನಮ್ಮ ಕಾಲ ಎಲ್ಲಿ ಹೋಗ್ತಿದೆ ಅನ್ನೋದು ಕೂಡ ಗಮನಿಸದಿರೋವಂಥ ಪರಿಸ್ಥಿತೀಲಿ ಆಗಿಬಿಟ್ಟಿದ್ದೀವಿ ನಾವೀಗ ಒಂದು ಚಿಕ್ಕ ಉದಾಹರಣೆ ಹೇಳೋಣ ಅಂದರೆ ಮಹಿಳೆಯರು ಟಿ ವಿ ಮುಂದೆ ಕೂತುಬಿಟ್ರೆ ಗಂಡ ಮನೆಗೆ ಬಂದೋದ್ರು ಗೊತ್ತಾಗಲ್ಲ ಅವರೇ ಊಟ ಬಡಿಸಿಕೊಂಡು ಊಟ ಮಾಡಿದ್ರೂ ಗೊತ್ತಾಗಲ್ಲ ಮಕ್ಕಳು ಬಂದರೂ ಹತ್ತು ಸಲ ಅಮ್ಮ ಅಮ್ಮ ಅಂದರೂ ನಮಗೆ ಆ ಕ್ಷಣದಲ್ಲಿ ಕಿವಿ ಕೇಳಿಸದಿರೋವಂಥದ್ದು ಇದ್ದಾವೆ ಒಂದೇ ಒಂದು ನಿಜವಾದ ಸಂಗತಿ ನಡೆದಿದ್ದೇನಪ್ಪಾ ಅಂದರೆ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಒಂದು ವೃತ್ತಾಕಾರದಲ್ಲಿ ಟಿ ವಿ ನೋಡ್ತಾಯಿದ್ದಾರೆ ಅಷ್ಟು ಅದರೊಳಗೆ ಹೋಗಿಬಿಟ್ಟಿದ್ದಾರೆ ಒಂದು ಚಿಕ್ಕ ಮಗು ಒಂದು ಮೂರು ನಾಲ್ಕು ವರ್ಷದ ಮಗು ಇರಬಹುದು ಅಲ್ಲೇ ಆಟಾಡ್ತಿದೆ ಅದನ್ನ ಯಾರೂ ಗಮನಿಸಲಿಲ್ಲ ಅದು ಹೇಗೆ ಆ ಮಗು ಆಟಾಡ್ತಾ ಹೋಗಿ ಒಂದು ದೊಡ್ಡ ಡ್ರಮ್ಮಲ್ಲಿ ಬಿದ್ದಿದೆ ಅಂದರೆ ಯಾರೂ ನೋಡಿಕೊಂಡಿಲ್ಲ ಸ್ವಲ್ಪ ಸಮಯ ಆದಮೇಲೆ ಎಲ್ಲ ಹುಡುಕಿದ್ರು ಹುಡುಕಿದ್ರು ಊರೆಲ್ಲ ಹುಡುಕಿದ್ರು ಅಲ್ಲಿ ಹುಡುಕಿದ್ರು ಇಲ್ಲಿ ಹುಡುಕಿದ್ರು ಎಲ್ಲಿ ಹುಡುಕಿದ್ರು ಬಹಳಷ್ಟು ಕಡೆ ಹುಡುಕಿದ್ರು ಆ ಮಗು ಸಿಗಲಿಲ್ಲ ಬಹಳ ಸಮಯ ಆದಮೇಲೆ ಏನೋ ಅನುಮಾನದಮೇಲೆ ಆ ದೊಡ್ಡ ಡ್ರಮ್ಮಲ್ಲಿ ನೋಡ್ತಾರೆ ನಿಜವಾಗಲೂ ಇದು ಶೋಚನೀಯವಾದ ಸಂಗತಿ ಬಹಳ ನೋವು ಕೊಡೋವಂತಹ ವಿಷಯ ಆಗಿದೆ ಆ ಮಗು ಪ್ರಾಣವೇ ಹೋಗಿತ್ತು ಯಾಕ್ರೀ ಟಿ ವಿ ಮುಂದೆ ಇಷ್ಟೊತ್ತು ಅದನ್ನು ನೋಡೋಕೆ ಕೂರ್ತೀರಾ ನಮ್ಮ ಜೀವನಕ್ಕೆ ಬೇಕಾದ ಉಪಯುಕ್ತವಾದ ಮಾಹಿತಿಗಳಷ್ಟು ಮಾತ್ರ ನೋಡೋಣ ಮಿಕ್ಕ ಸಮಯವನ್ನು ನಮ್ಮ ಮನೆ ಕೆಲಸಕ್ಕೆ ನಮಗೆ ಬೇಕಾದಂತಹ ಕಾಲಕ್ಕೆ ಬೇಕಾದಂತಹ ಕೆಲಸಕ್ಕೆ ಉಪಯೋಗಿಸಿಕೊಳ್ಳೋಣ ಅದನ್ನು ಸರಿಯಾಗಿ ವಿನಿಮಯ ಮಾಡಿಕೊಳ್ಳೋಣ ಟಿ ವಿ ಟಿ ವಿ ಟಿ ವಿ ನಿಜವಾಗಲೂ ಇದೊಂದು ಬಹಳ ಬೇಸರದ ಸಂಗತಿಯಾಗಿದೆ ಬೆಳಗ್ಗೆ ಕೂತರೆ ರಾತ್ರಿ ಹನ್ನೆರಡಾದರೂ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಧಾರಾವಾಹಿ ಬರ್ತಾನೆಯಿರುತ್ತೆ ನೋಡ್ತಾನೆಯಿರ್ತೀವಿ ನೋಡ್ತಾನೆಯಿರ್ತೀವಿ ನಮ್ಮ ಕಣ್ಣಿಗೆ ಎಷ್ಟು ಆಯಾಸ ಆಗುತ್ತೆ ಅದರ ಬಗ್ಗೆ ನಮಗೆ ಆಲೋಚನೆಯೇ ಇಲ್ಲ ನಮಗೇನಾದ್ರೂ ಆಗಲಿ ಪರವಾಗಿಲ್ಲ ಟಿ ವಿ ಇರಬೇಕು ಈಗೇನಾಗಿದ್ದೀವೆಂದ್ರೆ ತಿನ್ನೋಕೆ ಕಡಿಮೆ ಆದರೂ ಪರವಾಗಿಲ್ಲ ನನಗೆ ಟಿವ್ ಟಿ ವಿ ದೊಡ್ಡ ಸೈಝ್ ಬೇಕು ಮನೆಯಲ್ಲಿ ಒಂದು ಅರ್ಧ ಹಾಲು ತುಂಬ ಹಾಕೊಂಡ್ರು ತುಂಬ ಖುಷಿಯಾಗಿ ನೋಡ್ತೀವಿ ನಾವ್ಯಾಕೆ ಇಷ್ಟು ಬದಲಾವಣೆ ತೋ ಪಡಿತಿದ್ದೀವಿ ನಮ್ಗಳಿಗೆ ಅರ್ಥವಾಗದಿದ್ದೀವಿ ತುಂಬ ವಿದ್ಯಾವಂತರು ಕೂಡ ಯಾಕೆ ನಾವು ಹೀಗೆ ಆಗ್ತಿದ್ದೀವಿ ಟಿ ವಿ ನಮ್ಗೇನು ಉಪಯೋಗ ಇದೆ ಎಷ್ಟು ಉಪಯೋಗ ಇದೆಯೋ ಒಳ್ಳೆಯ ನ್ಯೂಸ್ ಬರುತ್ತಾ ಅದ್ರಲ್ಲಿ ಒಳ್ಳೆ ವಿಷಯ ಇದೆಯಾ ತೊಗೊಳ್ಳೋಣ ಇಲ್ಲ ಒಂದು ದೇವರ ಕಾರ್ಯಕ್ರಮ ಬರುತ್ತಾ ಒಳ್ಳೆಯ ಶ್ಲೋಕಗಳು ಬರುತ್ತಾ ಅದರಿಂದ ನಮಗೇನು ಉಪಯೋಗ ಆಗುತ್ತಾ ಪಡ್ಕೊಳ್ಳೋಣ ನಾವು ಅದನ್ನೇನು ಮಾಡ್ತಿಲ್ಲ ರೀ ಒಂದು ಸೀರಿಯಲ್ಲು ಮೂರು ವರ್ಷ ಬಂದ್ರೂನುವೇ ನೋಡ್ತೀವಿ ನಾವಿನ್ನೆಂಥ ದೊಡ್ಡ ಮೂರ್ಖರಿದ್ದೀವಿ ಅಂದರೆ ಮೂರು ವರ್ಷವೂ ಕಂಟಿನ್ಯೂಸ್ ನೋಡೋವಂತಹ ಮಹಾನುಭಾವರಾಗಿದ್ದೀವಿ ನಾವು ಯಾಕೆ ನಾವು ನೀವು ನಮ್ಮನ್ನು ನಾವು ತಿದ್ಕೋತಿಲ್ಲ ನಾವ್ಯಾಕೆ ನಾವು ಬದಲಾವಣೆ ನಮ್ಮಲ್ಲಿ ತಂದ್ಕೋತಿಲ್ಲ ಅಂತ ಅದು ನಮ್ದು ನಿಜವಾಗಲೂ ಒಂದು ಬೇಸರದ ಸಂಗತಿಯಾಗಿದೆ ಟಿ ವಿ ಮುಂದೆ ಕೂತಮೇಲೆ ಹಾಲಿಟ್ಟಿರ್ತೀವಿ ಅದ್ಯಾವಾಗಿಟ್ಟಿರ್ತೀವೋ ನಮಗೆ ಗೊತ್ತಿರಲ್ಲ ಸುಟ್ಟು ಕರಕಲಾಗಿ ಪಕ್ಕದ ಮನೆಯವ್ರು ಬಂದು ರೀ ನಮ್ಮನ್ನ ನಿಮ್ಮನೇಲಿ ಇಟ್ಟಿದ್ದೀರಾ ಹಾಲು ಸೀದೋಯ್ತಲ್ರಿ ಅಂದರೆ ಆವಾಗ ಎದ್ದು ನೋಡೋವಂಥ ಪುಣ್ಯ ಪುರುಷರಾಗ್ಬಿಟ್ಟಿದ್ದೀವಿ ನಾವೀಗ ಯಾಕೆ ನಮ್ಮಲ್ಲಿಷ್ಟು ನಾವು ನಮ್ಮನ್ನು ತಿದ್ಕೊಳ್ಳದೇ ಇರೋವಂಥ ವ್ಯವಸ್ಥೆಗೆ ಬಂದ್ಬಿಟ್ಟಿದ್ದೀವಿ ಅನ್ನೋದು ಒಂದು ಬೇಸರದ ಸಂಗತಿ ಆಗಿದೆ ರೀ ದೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೂ ರೀ ನೀವು ಸೀರಿಯಲ್ ನೋಡಿದ್ರ ಅಯ್ಯೋ ಅದು ಬಹಳ ಚೆನ್ನಾಗಿ ಬರ್ತಿದೆ ರೀ ಏನು ಮಾಡ್ತೀರಾ ಅದರಲ್ಲಿ ಈಗಂತೂ ನಿಜವಾಗಲೂ ಎಲ್ಲ ಲೇಡಿ ಬಾಂಡ್ಸೆ ತುಂಬ ತುಂಬ ಬೇಡದಿರೋವಂಥ ವಿಷಯದಲ್ಲಿ ಭಾಗಿಗಳಾಗೋದು ಮತ್ತೆ ಬೇಡದಿರೋವಂಥದ್ದೇ ವಿಷಯಗಳ ಚರ್ಚೆಗಳಾಗೋದು ಅಂತ ನೋಡ್ಕೊಳ್ಳೋವಂಥ ಸೀರಿಯಲ್ಗಳು ಬರ್ತಿಲ್ಲ ರೀ ಧಾರಾವಾಹಿಗಳು ನೋಡ್ತೀರಾ ಒಳ್ಳೆದು ನೋಡ್ರಿ ಅದರ ಉಪಯೋಗ ಆಗೋವಂಥದ್ದನ್ನು ಆರಿಸಿಕೊಳ್ರಿ ಈಗ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರುತ್ತಪ್ಪಾ ಶುಚಿ ರುಚಿ ಸವಿರುಚಿ ಅಂತ ಬರುತ್ತೆ ನೋಡೋಣ ರೀ ಒಳ್ಳೊಳ್ಳೆ ಅಡಿಗೆಗಳು ಮಾಡೋಣ ಮಕ್ಕಳಿಗೆ ಮನೆಯವರಿಗೆ ಒಳ್ಳೆಯ ಅಡುಗೆ ಮಾಡಿಕೊಡೋಣ ಮಾಡಿಕೊಟ್ಟಿದ್ದೆ ಮಾಡಿಕೊಟ್ಟು ಅವರು ತಿಂದು ಅವ್ರಿಗೂ ಬೇಸರ ಆಗಿರುತ್ತೆ ನಾವು ಅದೇ ಮಾಡಿಕೊಟ್ರೆ ಅವ್ರ್ಗೆ ಬೇಸರ ಆಗಿ ಹೋಟ್ಲುಗೆ ಹೋಗ್ತಾರೆ ದುಡ್ಡು ಖರ್ಚು ಮಾಡ್ತಾರೆ ರೀ ನಾವು ಹೆಣ್ಮಕ್ಕಳಾಗಿ ದುಡ್ಡಿದು ಉಳಿಸೋಣ ರೀ ನಾವು ದುಡ್ಡು ಉಳಿಸಿದ್ರೆ ಮತ್ತೇನಾದ್ರೂ ಒಂದು ಪದಾರ್ಥ ಕೊಂಡುಕೋಬಹುದು ಮನೆಯಲ್ಲಿ ಗಂಡುಮಕ್ಳಿಗೆ ಕಷ್ಟ ಅಂದಾಗ ದುಡ್ಡು ಕೂಡಿಸಿ ಸಹಾಯ ಮಾಡೋಣ ರೀ ಅದನ್ನೆಲ್ಲ ಬಿಟ್ಟು ಬೇಡದಿರೋದನ್ನ ನೋಡ್ತೀವಿ ಅವ್ರಿಗೂನು ತೊಂದರೆ ಕೊಡ್ತೀವಿ ರೀ ಪಕ್ಕದ ಮನೆಯಲ್ಲಿ ಮೂವತ್ತಾರು ಇಂಚಿನ ಟಿ ವಿ ತಂದಿದ್ದಾರ್ರೀ ನಮ್ಮನೆಯಲ್ಲಿ ಪುಟ್ಟದ್ದು ಇದೆ ರೀ ಬೊಂಬೆಗಳು ಚಿಕ್ದಾಗಿ ಕಾಣುತ್ತೆ ದೊಡ್ಡ ದೊಡ್ಡ ಟಿ ವಿ ನಮಗೂ ಕೊಡಿಸ್ರೀ ಬೇಕಿತ್ತೇನ್ರಿ ನಮಗಿದು ನಮ್ಮಲಿರೋದು ಯಾವುದಾದ್ರಿದೆ ಅದು ನೋಡೋಣ ಎಷ್ಟೊಂದು ಒಳ್ಳೆ ವಿಷಯಗಳು ಕೊಡ್ತಾರೆ ಅದರಲ್ಲಿ ಭಕ್ತಿಗೀತೆ ಭಾವಗೀತೆಗಳು ಬರುತ್ತೆ ಒಳ್ಳೊಳ್ಳೆ ಹಳೆಯ ಚಲನಚಿತ್ರ ಗೀತೆಗಳು ಎಲ್ಲ ಬರುತ್ತೆ ಪಿಕ್ಚರ್ಗಳು ಬಂದ್ಬಿಟ್ರೆ ಮುಗಿದೇ ಹೋಯಿತು ಚಲನಚಿತ್ರ ಅಂದರೆ ಮೂರು ಗಂಟೆ ಹಾಕಿದ್ರೂವೆ ಅಲ್ಲಾಡದೇ ಕೂರ್ತೀವಿ ಏನೇನು ಬೇಕೋ ತಿನ್ನೋಕೆ ಪಕ್ಕಕ್ಕೆ ತಂದಿಟ್ಕೋತೀವಿ ತಿಂತೀವಿ ತಿಂತೀವಿ ಆ ಜಂಕ್ ಫುಡ್ ಇರಬಹುದು ನಮ್ಮ ಆರೋಗ್ಯಕ್ಕಾಗುತ್ತೋ ಆಗಲ್ವೋ ಬೇಕಿರೋದು ಬೇಡದಿಲ್ದೇ ಸುಮ್ಮನೆ ತಿಂತಾಯಿರೋದು ನೋಡ್ತಾಯಿರೋದು ಮನೆ ಸ್ವಚ್ಛ ಮಾಡೋಹಂಗಿಲ್ಲ ಬಂದ ಅತಿಥಿಗಳನ್ನು ಗಮನಿಸೋಹಂಗಿಲ್ಲ ಮಕ್ಕಳು ಓದಿದ್ರ ಬರೆದ್ರ ಇಲ್ವಾ ನೋಡೋಹಂಗಿಲ್ಲ ಅವ್ರ ಹೋಮ್ವರ್ಕಾಯಿತಾ ಇಲ್ವಾ ನೋಡೋಲ್ಲ ನನಗೆ ನಮ್ದೊಂದು ಸ್ಟ್ಯಾಂಡರ್ಡ್ ಅಂತೀವಿ ಒಳ್ಳೊಳ್ಳೆ ಸ್ಕೂಲ್ಗಳೇ ಬೇಕು ಅಂತೀವಿ ಬಹಳಷ್ಟು ದುಡ್ಡು ಖರ್ಚು ಮಾಡಿ ಅವರಿಗೆಲ್ಲ ಶಾಲಾ ಶುಲ್ಕವನ್ನು ಭರ್ತಿ ಮಾಡಿ ಸ್ಕೂಲಿಗೆ ಸೇರಿಸ್ಬಿಡ್ತೀವಿ ಮುಗೀತು ರೀ ನಮ್ಮ ಕಥೆ ಅವ್ರನ್ನ ಸೇರಿಸೋದು ಟಿ ವಿ ಮುಂದೆ ಕೂತ್ಕೋಳ್ಳೋದು ಅವ್ರೇನು ಮಾಡ್ತಾರೆ ಬಂದಷ್ಟು ಬರೀತಾರೆ ನಾವು ಕೂತಿದ್ರೆ ಬರೆದು ಬರೆದು ನಮ್ಮ ಒತ್ತಾಯಕ್ಕೆ ಎರಡು ಲೈನ್ ಬರೀತಾರೆ ನಾವು ನೋಡ್ತಾಯಿದ್ರೆ ನಾವು ಅವ್ರನ್ನ ಗಮನಿಸಲ್ಲ ರೀ ತಪ್ಪು ನಮ್ಮದೇ ರೀ ಬರ್ತಾರೆ ಮಕ್ಕಳು ನಾವು ನೋಡೋವಷ್ಟೊತ್ತು ಅವರು ನೋಡ್ತಾರೆ ಯಾವಾಗ ಅವ್ರ ಮಾರ್ಕ್ಸ್ ಕಡಿಮೆ ಆಗಿತ್ತೋ ನಾವು ಬೈತೀವ್ರಿ ಎಲ್ಲಿ ರೀ ನಾವೇ ಮೂರ್ಖರು ರೀ ಮಕ್ಕಳು ಓದಬೇಕಾದ್ರೆ ಮುಂದು ಕೂತು ಟಿ ವಿ ಆಫ್ ಮಾಡಿ ಮಕ್ಕಳಿಗೆ ವಿದ್ಯೆ ಕಲಿಸಬೇಕು ಫೀಸ್ ಕಟ್ಟಿದರೆ ಆಗೋಯ್ತು ಸ್ಕೂಲಿಗೆ ಕಳಿಸಿಬಿಟ್ರೆ ಆಗೋಯ್ತು ನನ್ನ ಕೆಲಸ ಮುಗೀತು ನಾವು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಟಿ ವಿ ಮುಂದೆ ಕೂರ್ತೀವಿ ಬಹಳ ತಪ್ಪು ಕೆಲಸ ಮಾಡ್ತಿದ್ದೀವಿ ನಾವೀಗ ಮಕ್ಳಿಗೆ ನಾವು ಟಿ ವಿಲಿ ಬರೋದು ಅವ್ರಿಗೂ ತೋರ್ಸೋಣ ಯಾವುದು ಒಳ್ಳೇದು ಒಳ್ಳೆ ಉಪಯುಕ್ತವಾದವು ಕೆಲವೊಂದು ಇಂಗ್ಲೀಷ್ ಗ್ರಾಮರು ಕನ್ನಡ ಗ್ರಾಮರು ಮತ್ತೆ ಒಳ್ಳೊಳ್ಳೆ ಚಾನೆಲ್ಗಳಿದೆ ರೀ ಒಳ್ಳೊಳ್ಳೇದು ನಾವು ಆರಿಸಿ ಹೆಕ್ಕಿ ಅದನ್ನು ಮಕ್ಕಳಿಗೆ ತಿಳಿಸೋಣ ಬೇಡದಿದ್ದದ್ದನ್ನೆಲ್ಲ ಬಿಟ್ಟಾಕೋಣ ಒಳ್ಳೆಯ ವಿಷಯಗಳನ್ನ ತೊಗೊಂಡು ಮಕ್ಕಳಿಗೆ ಕಲಿಸಿದ್ರೆ ಒಳ್ಳೆ ಅಂಕಗಳನ್ನ ಪಡೀತಾರೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಒಳ್ಳೊಳ್ಳೆ ಅಂಕಗಳು ಸಿಗತ್ರಿ ಮುಂದೆ ಅವರೂ ಕೆಲ್ಸಕ್ಕೆ ಹೋಗಬೇಕಾದ್ರೆ ಅವ್ರು ಜೀವ್ನಾ ರೂ ರೂಪಿಸ್ಕೊಬೇಕಾದ್ರೆ ಅದು ತುಂಬ ಸಹಾಯ ಮಾಡತ್ರಿ ನಾವಂಥ ಕೆಲ್ಸಗಳನ್ನ ಬಿಟ್ಟು ಈಗ ಬೇಡವಾದ ಧಾರಾವಾಹಿಗಳು ನೋಡಿಕೊಂಡು ಟಿ ವಿ ಮುಂದೆ ಕೂತ್ಕೋತೀವಿ ದಯವಿಟ್ಟು ಎಲ್ಲ ಮಹಿಳೆಯರಿಗೂ ನೋಡೋವಂಥ ಎಲ್ಲರಿಗೂ ನನ್ನದೊಂದು ನುಡಿ ಆದಷ್ಟು ನೀವು ಟಿ ವಿಗಳು ನೋಡೋದನ್ನು ಕಡಿಮೆ ಮಾಡಿ ಒಳ್ಳೊಳ್ಳೇದನ್ನು ಆರಿಸಿಕೊಳ್ರಿ ಒಳ್ಳೇದನ್ನು ಮಕ್ಕಳಿಗೆ ಹೇಳಿಕೊಡ್ರಿ ಒಳ್ಳೆಯದನ್ನ ನೀವು ತಿಳ್ಕೊಳ್ರಿ ಸಮಾಜ ಬೆಳಿಯೋದಕ್ಕೇನು ಬೇಕು ಅದನ್ನ ನಾವು ಕೊಡೋಣ ರೀ ಏನು ಕೊಡ್ತು ಸಮಾಜ ನಾವು ಕೇಳೋದು ಬೇಡ ರೀ ಸಮಾಜ ಅಂದರೆ ನಾವೇ ರೀ ನಾವು ಸಮಾಜಕ್ಕೇನು ಕೊಡ್ತಿದ್ದೀವಿ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ ಈ ಟಿ ವಿ ನೋಡೋದನ್ನು ಕಡಿಮೆ ಮಾಡೋಣ ಉಪಯುಕ್ತವಾದದ್ದನ್ನ ಅದ್ರಲ್ಲಿ ಆರಿಸ್ಕೊಳ್ಳೋಣ ಬೇಡದಿದ್ದನ್ನೆಲ್ಲ ತ್ಯಜಿಸೋಣ ಆದಷ್ಟು ಟಿ ವಿನ ನಾವು ನೋಡೋದು ಕಡಿಮೆ ಮಾಡೋಣ ಒಂದು ರೀತಿಯಲ್ಲಿ ನನಗೆ ಟಿ ವಿ ಅಂದರೆ ಬಹಳ ಬೇಸರವಾದ ಸಂಗತಿ ಆಗಿದೆ ರೀ ಟಿ ವಿ ನೋಡೋದು ಕಡಿಮೆ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ಒಳ್ಳೆಯದನ್ನ ಆರಿಸಿ ಒಳ್ಳೆ ವಿಷಯಗಳನ್ನೆ ತಿಳ್ಕೊಂಡು ಮಕ್ಕಳನ್ನ ಮನೆಯಲ್ಲಿ ಗಂಡನ್ನ ಬಂದೋದ ಅತಿಗಳ್ ಅತಿಥಿಗಳನ್ನ ಚೆನ್ನಾಗಿ ನೋಡಿಕೊಳ್ಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನ್ರಿ ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು